ಹಾಂ ಹಲೋ ರಾಧಾ ಡಾಕ್ಟ್ರಾ ಅಂತ ಹಾಂ ಮೇಡಮ್ ನಾನು ಶ್ರೀಜಾ ಅಂತ್ಹೇಳಿ ಇಂದ ಮಾತಾಡ್ತಾಯಿದ್ದೀನಿ ಮೇಡಮ್ ಮೊನ್ನೆ ಹಬ್ಬ ಮನೆಲಿ ತುಂಬ ಜನ ಎಲ್ಲ ಇದ್ದರು ಒಂಥರ ಶೀತ ನೀವು ಬಂದರೆ ಇರ್ತೀರಾ ಮೇಡಮ್ ನಾಳೆ ಹಾಂ ಇರ್ತೀರಾ ಮೇಡಮ್ ಮೇಡಮ್ ಏನು ಮಾಡ್ಬೇಕು ಹೇಳಿ ಈಗ ಜ್ವರ ಎಲ್ಲ ಇದೆ ಏನು ಮಾಡ್ಬೇಕು ಹೇಳಿ ಹಾಂ ಶೀತ ಹಾಂ ಶೀತ ಜ್ವರ ಎಲ್ಲ ಇದೆ

ಹಾಂ ನಾಳೆ ಬರ್ತೀನಿ ಮೇಡಮ್ ನಾಳೆ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಮೇಡಮ್ ಹಾಂ ಆಯ್ತು ಮೇಡಮ್ ಹಾಂ ಆಯ್ತು ಮೇಡಮ್ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಮೇಡಮ್ ಹ್ಞೂ

ಹಾಂ ಎಷ್ಟು ಗಂಟೆಗೆ ಬರಬೇಕು ಮೇಡಮ್ ಎಷ್ಟು ಗಂಟೆಗೆ ಬರ್ಬೇಕು ಬೇಕು ಮೇಡಮ್

ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಮೇಡಮ್ ಏನಾದರು ಬ್ಲಡ್ ಟೆಸ್ಟ್ ಆ ಥರ ಏನಾದರು ಮಾಡ್ಸ್ಬೇಕಾಗುತ್ತಾ ಮೇಡಮ್ ಹಾಂ ಹಾಂ ಎಷ್ಟು ಆಗ್ಬೋದು ಮೇಡಮ್ ಹೌದಾ ಮೇಡಮ್ ಸರಿ ಮೇಡಮ್ ನಾಳೆ ಒಂದು ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಬರ್ತೀನಿ ಮೇಡಮ್ ಹಾಂ ಹಾಂ ಇವತ್ತು ಬಿಝಿ ಇದ್ದೀರಾ ಮೇಡಮ್ ಇವಾಗ ಹಾಂ